ನಾನು ಕರ್ನಾಟಕ ರಾಜ್ಯದಲ್ಲಿದ್ದೀನಿ ಕರ್ನಾಟಕದಲ್ಲಿ ಮೈಸೂರು ನೋಡೋಕ್ಕೆ ನಾನು ಹೋಗ್ತಿದ್ದೀನಿ ಮೈಸೂರಿನಲ್ಲಿ ಯಾಕೆ ಯಾಕೆ ಹೋಗ್ತಿದೀನಿ ಅಂದರೆ ಅಲ್ಲಿ ತುಂಬ ಸುಂದರವಾದ ಝೂ ಇದೆ ತಿರ್ಗಾ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ದಸರಾದ ಅಂಬಾರಿ ಅವೆಲ್ಲ ತುಂಬ ಚೆನ್ನಾಗಿದೆ ಅರಮನೆ ಇದೆ ಅಲ್ಲಿ ನಾಲ್ವಡಿ ಕೃಷ್ಣರಾಜರು ಅವನ್ನೆಲ್ಲ ಮಾಡಿದ್ದರು ದಸರಾ ಅವನ್ನೆಲ್ಲ ರಾಜರು ಆಳ್ತಿದ್ದರು ಆವಾಗ ರಾಜರು ಆಳ್ತಿದ್ದಾಗ ದಸರಾ ಅಂತೂ ತುಂಬ ಚೆನ್ನಾಗಿ ನ ನಡೆಯುತ್ತೆ ಚಾಮುಂಡೇಶ್ವರಿ ದೇವಿ ದೇವರನ್ನು ಅದ್ರ ಮೇಲೆ ಆನೆ ಮೇಲೆ ಆನೆ ಮೇಲೆ ಅಂಬಾರಿಯನ್ನು ಇಟ್ಬಿಟ್ಟು ಅದರೊಳಗೆ ದೇವ್ರನ್ನ ಇಟ್ಬಿಟ್ಟು ಅಲ್ಲೆಲ್ಲ ಅರಮನೆ ಸುತ್ತ ಎಲ್ಲ ಮೆರವ್ ಮೆರವಣಿಗೆ ಮಾಡ್ತಾರೆ ಅಲ್ಲಂತೂ ಎಷ್ಟು ಜನ ಬರ್ತಾರೆ ಅಂದರೆ ನಮ್ಮ ಇಡೀ ಭಾರತದ ಜನ ಎಲ್ಲ ಬತ್ತಾರೆ ಎಷ್ಟು ಜನ ಇರ್ತಾರೆ ತಿರ್ಗಾ ಚಾಮುಂಡೇಶ್ವರಿ ದೇವಸ್ಥಾನ ಬೆಟ್ಟದಲ್ಲಿದೆ ಬೆಟ್ಟದಲ್ಲಂದ್ರೆ ಘಾಟ್ ಶೆಕ್ಷನ್ ತುಂಬ ಘಾಟ್ ಶೆಕ್ಷನ್ ಅಂದರೆ ತುಂಬ ಘಾಟ್ ಶೆಕ್ಷನ್ ಹೋಗ್ಬೆಕಾರ್ ಹೋಗ್ತಿರ್ಬೇಕಾರೆ ಕೆಳಗೆ ನೋಡ್ತಪ್ಪಾ ಅಂದರೆ ಅಷ್ಟಿಷ್ಟು ಭಯ ಆಗಲ್ಲ ಅಂದರೆ ತುಂಬಾ ತುಂಬ ತುಂಬ ಅಂದ್ರೆ ತುಂಬ ಭಯ ಆಗುತ್ತೆ ಅದು ಅಷ್ಟು ಅಂದರೆ ದೇವ್ರು ಮಾತ್ರ ತುಂಬ ಚೆನ್ನಾಗಿದೆ ಬೆಟ್ಟದ್ಮೇಲಿದೆ ಅಲ್ಲಿ ಹೋಗ್ತಿದ್ದಂಗೆ ಅಪ್ಪಾ ಎಷ್ಟು ಸುಂದರ್ವಾಗಿರುತ್ತೆ ಅಂದರೆ ದೇವರು ದ್ ದಿನಾಲೂ ಪೂಜೆ ಮಾಡ್ಬಿಟ್ಟು ದಿನಾಲೂ ಅಲಂಕಾರ ಮಾಡ್ತಾರೆ ಹೆಂಗ್ ಅಲಂಕಾರ ಮಾಡ್ತಾರೆ ಅಂದರೆ ಚಾಮುಂಡೇಶ್ವರಿಗೆ ಅಷ್ಟಿಷ್ಟು ಅಲಂಕಾರ ಮಾಡಲ್ಲ ಅಲಂಕಾರ ಮಾಡ್ತಾರೆ ಪೂಜೆ ಮಾಡ್ತಾರೆ ತಿರ್ಗಾ ಹೋಮಗಳು ಅವು ಇವು ಪೂಜೆ ಅಂತ ಮಾಡ್ತಿರ್ತಾರೆ ಅಭಿಷೇಕನೆಲ್ಲ ಮಾಡ್ತಿರ್ತಾರೆ ಅದಾಗ್ತಿದ್ದಂಗೆ ಝೂ ಅಂತ ಬಂದರೆ ಜು ಚಮ್ ಮೈಸೂರಲ್ಲಿ ಜು ಮೈಸೂರಲ್ಲಿ ಜು ಅಂದರೆ ನಿಮಗ್ಯಾದ್ಯಾದು ಚಿಕ್ಕ ಪ್ರಾಣಿ ದೊಡ್ಡ ಪ್ರಾಣಿವರ್ ಪ್ರಾಣಿ ಪಕ್ಷಿ ನಿಮ್ಗೆ ಏನೇ ಬೇಕಂದ್ರೋ ಪ್ರಾಣಿಗಳಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಅಲ್ಲಂದ್ರೂ ಒಂದಾದ್ರೂ ಇದ್ದೇ ಇರುತ್ತೆ ಅದು ಡೆಮೊ ತೋರ್ಸೋ ಅದ್ರ ಝೂ ಇರುತ್ತೆ ಅಲ್ಲಿ ಝೂಗಳಲ್ಲಿ ತುಂಬ ಪ್ರಾಣಿಗಳು ಪಕ್ಷಿಗಳು ತಿರ್ಗಾ ನೀರಾನೆ ಆನೆ ತಿರ್ಗಾ ಅವು ಬಾತು ಕೋಳಿ ಕೋಳಿ ಅವೆಲ್ಲ ಬೇರೆ ಬೇರೆ ಥರದವೆಲ್ಲ ಚಿರತೆ ಹುಲಿ ಅವೆಲ್ಲ ಬೇರೆ ಬೇರೆ ಥರದ್ದು ಪ್ರಾಣಿ ಪಕ್ಷಿಗಳೆಲ್ಲ ಇರುತ್ತೆ ಅದಂತೂ ಒಂಥರ ಮೈಸೂರು ಟೂರಿಸ್ಟ್ ಜಾಗದ ಪ್ಲೇಸ್ ಆಗ್ಬಿಟ್ಟಿದ್ ಅಲ್ಲಿ ಔಟ್ ಆಫ್ ಕಂಟ್ರಿ ಆಯಿತು ಸ್ಟೇಟ್ ಆಯಿತು ಬೇರೆ ಬೇರೆ ಕಡೆಯೆಲ್ಲ ಇದ್ದ ಎಲ್ಲಾ ಬರ್ತಾರೆ ಚಂ ಮೈಸೂರನ್ನ ನೋಡೋಕ್ಕೆ ನಾನೂ ಕೂಡ ಹೋಗ್ತೀನಿ ಮೈಸೂರು ನೋಡೋಕ್ಕೆ ಅದಾಗ್ತಿದ್ದಂಗೆ ಕೆ ಆರ್ ಎಸ್ ಕೆ ಆರ್ ಎಸ್ ಡ್ಯಾಮು ನಾಲ್ವಡಿ ಕೃಷ್ಣರಾಜರು ಕಟ್ಟಿಸಿದ್ದು ಅದರ ಇಂಜಿನಿಯರು ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಹೆಂಗೆ ಪ್ಲಾನ್ ಮಾಡಿದ್ದರಪ್ಪ ಅಂದರೆ ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಹೋಗ್ತಿದ್ರಂತೆ ಒನ್ನಿ ಇಲ್ಲಿ ಬೇರೆ ಕಡೆ ಇದ್ದ ಎಲ್ಲೋ ಒ ಎಲ್ಲಿಗೋ ಹೋಗ್ತಿದ್ರಂತೆ ಅಲ್ಲಿ ನೋಡ್ಬೇಕಾರೆ ಮರಳು ಅಲ್ಲೂ ನದಿ ನದಿ ಇತ್ತಂತೆ ಅಲ್ಲಿ ನದಿಯೆಲ್ಲ ಬರಡೂ ಆಗಿತ್ತಂತೆ ಅಲ್ಲೇನೂ ಇರ್ಲಿಲ್ಲಂತೆ ಎಲ್ಲ ಭೂಮಿಯೆಲ್ಲ ಬಿರ್ಕು ಬಿರ್ಕು ಬಿಟ್ಟಿತ್ತಂತೆ ಆವಾಗ ಕೃಷ್ಣರಾಜ ಒಡೆಯರ್ಗೆ ಅನ್ನಿಸ್ತಂತೆ ನಾನಿಲ್ಲಿ ಮಾಡ್ಬೇಕಂದ್ರೆ ಇಲ್ಲಿ ನೂರು ಎಕರೆ ಇರುತ್ತಲ್ಲ ನೂರು ಎಕರೆಗೂ ನೀರು ಸಿಗೋ ಹಾಗೆ ಮಾಡೇ ಮಾಡ್ತೀನಿ ದೊಡ್ಡ ಡ್ಯಾ ಒಂದು ಅಣೆಕಟ್ಟನ್ನು ಕಟ್ಟುಸ್ತೀನಿ ಅಂತ ಅಂದ್ಕೊಂಡಿದ್ನಂತೆ ಅದೇ ಸಮಯಕ್ಕೆ ವಿಶ್ವೇಶ್ವರಯ್ಯರು ಇಂಜಿನಿಯರಾದರು ಎಲ್ಲಿ ಮೈಸೂರು ಅಲ್ಲೇ ಓದು ಅಲ್ಲೇ ಕುವೆಂಪು ವಿಶ್ವ ಅಲ್ಲೇ ಆದ್ರು ಅವರು ವಿಶ್ವೇಶ್ವರಯ್ಯರು ಹೆಂಗ್ ಕಟ್ಸಿದ್ರಂದ್ರೆ ಕೆ ಆರ್ ಎಸ್ ಡ್ಯಾಮು ಸ ತುಂಬದಲ್ಲಿ ತುಂಬ ಚೆನ್ನಾಗಿದೆ ಮೈಸೂರು ಅದರಲ್ಲಿ ಕಾವೇರಿ ನೀರು ಕಾವೇರಿ ನೀರೇ ಅಲ್ಲಿ ಫೇಮಸ್ಸು ಬೆಂಗ್ಳೂರು ಬೆಂಗ್ಳೂರಿಗೆಲ್ಲ ಬರೋದೆಲ್ಲ ಕಾವೇರಿ ನೀರೇ ಅಲ್ಲಿ ಕಾವೇರಿ ನೀರೆಲ್ಲಾ ಅಲ್ಲಿ ಆ ನೀರೆಲ್ಲ ಅಲ್ಲಿ ಏನು ಕಬ್ಬು ಬೆಳೀತಾರೆ ತಿರ್ಗಾ ಭತ್ತ ಬೆಳೀತಾರೆ ಅದಕ್ಕೆಲ್ಲಾ ಬರೇ ಆ ನೀರೇ ಬಿಡದು ಅದಾಕ್ದಿದಂಗೆ ಅದು ತುಂಬ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಮ್ಯೂಸ್ಯಂ ಐತೆ ಅದು ರಾತ್ರಿ ಹೊತ್ ಬಿಡ್ತಾರೆ ಮ್ಯೂಸ್ಯಂ ನೋಡೋಕ್ಕೆ ಮ್ಯೂಸಿಯಂ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಹೇಳಕ್ಕೆ ಆಗಬಾರ್ದು ಅಷ್ಟು ಸುಂದರವಾಗಿರುತ್ತೆ ಲೈಟಿಂಗ್ಸ್ ಇರುತ್ತೆ ತಿರ್ಗಾ ಹಡ್ಗು ಇರುತ್ತೆ ಹಡುಗಲ್ಲೋಬೊದು ಮ್ಯೂಸ್ಯಂ ಮ್ಯೂಸಿಯಂನಲ್ಲೇ ಲೈಟಿಂಗ್ಸ್ ಬಿಡ್ತಿರ್ತಾರೆ ತಿರ್ಗಾ ಒಂತ ಸಾಂಗ್ ಹಾಕ್ತಾರೆ ಸಾಂಗಿಗೆ ತಕ್ಕ ಹಂಗೆ ಚೇಂಜ್ ಆಗ್ತಿರುತ್ತೆ ನೀರು ನೀರೆಲ್ಲ ಎಷ್ಟು ಯಪ್ಪಾ ನೋಡೋಕ್ಕೆ ಕಣ್ಣಂತೂ ಇಂಪಾಗ್ಬಿಡುತ್ತೆ ಅದಾಗ್ತಿದ್ದಂಗೇ ತಿರ್ಗಾ ಮೈಸೂರು ಅರಮನೆಗೆ ಬರ್ತೀನಿ ಮೈಸೂರು ಅರಮನೆಯಲ್ಲಿ ಅದ್ರೊಳಗೆ ಹೋಗ್ತಿದ್ದಂಗೆ ಎಂಟ್ರಿ ಎಷ್ಟು ಹೊರ್ಗಡೆಯಿದ್ದ ನೋಡ್ಬೇಕು ಏನಾದ್ರ್ ನೈಟ್ ಹೊತ್ತು ಹೋಬೇಕ್ ನೈಟ್ ಹೊತ್ತ್ ಹೋಗ್ಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ಆನ್ ಮಾಡ್ತಿರ್ತಾರಲ್ಲ ತಿರ್ಗಾ ಇನ್ನು ಎಂಟ್ರೆನ್ಸ್ ಹೋಗ್ತಿದ್ದಂಗೆ ಫುಲ್ಲು ಎಷ್ಟು ವಾವ್ ಅಂತ ವಾವ್ ಮೊ ಮೊಮೆಂಟ್ ಬರುತ್ತೆ ಅರಮನೆಯಲ್ಲಿ ಅರಮನೆಯಲ್ಲಿ ಇನ್ನೂ ಒಳಗೋಕ್ತೀವ್ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಇನ್ನೂ ಒಳಗೋಗ್ತಾ ಇನ್ನೂ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಂಗಾರದ ಅಂಬಾರಿ ಐತೆ ತಿರ್ಗಾ ಬೆಳ್ಳೀದು ಐತೆ ಅದನ್ನ ಸುಮ್ಮನೆ ಅಷ್ಟೆ ಮುಟ್ಟಕ್ಕೇನೂ ಬಿಡೋಲ್ಲ ಸುಮ್ಮನೆ ನೋಡ್ಬೋದು ಅಷ್ಟೆ ಗ್ಲಾಸ್ ಹಾಕಿ ಕು ಕು ಗ್ಲಾಸ್ ಒಳಗೆ ಅಲ್ಲಿರ್ತಾವೆ ಮುಟ್ಟಕ್ಕೇನೂ ಬಿಡೋಲ್ಲ ಟಚ್ ಮಾಡಕ್ಕೆ ಒಟ್ಟು ಅಲ್ಲಿ ಏನೂ ಟಚ್ ಮಾಡೋಂಗಿಲ್ಲ ಫೋಟೋಗಳ್ ತಗೋಂಗಿಲ್ಲ ಏನೂ ತಗೋ ಹಂಗಿಲ್ಲ ಅದು ಆಗ್ತಿದ್ದಂಗೆ ಅಲ್ಲೇ ತಿರ್ಗಾ ಅಂಬಾರಿ ಆಯಿತು ತಿರ್ಗಾ ಗ್ಲಾಸೌಸ್ ಅಂತ ಇದೆ ಆ ಗ್ಲಾಸಲ್ಲಿ ನಾವು ಅಲ್ಲೋಗಿ ನಿಂತ್ಕಂಡ್ರೆ ಅದರ ಎದ್ರಿಗೆ ನಿಂತ್ಕೊಂಡ್ರೆ ದಪ್ಪಗೆ ಕಾಣ್ತೀವಿ ತಿರ್ಗಾ ಗಿಡ್ಡಕ್ಕೆ ಕಾಣ್ತೀವಿ ತಿರ್ಗಾ ಇನ್ನೊಂದು ಗ್ಲಾಸಲ್ಲಿ ಒಟ್ಟು ಎರಡು ಗ್ಲಾಸ್ ಆ ಥರ ಇದೆ ಇನ್ನೊಂದು ಇನ್ನೊಂದು ಗ್ಲಾಸಲ್ಲಿ ಬಂದರೆ ಉದ್ದ ಕಾಣ್ತೀವಿ ಮತ್ತು ತೆಳ್ಳಗೆ ಸಣ್ಣಕ್ಕೆ ಕಾಣ್ತೀವಿ ಅದಾಗ್ತಿದ್ದಂಗೆ ಮೈಸೂರಲ್ಲಿ ಇನ್ನೇನೇನಪ್ಪಾ ಇದೆ ಅಂದರೆ ಅಷ್ಟೇ ಅನ್ಸುತ್ತೆ ಆಲ್ಮೋಸ್ಟ್ ನನಗೆ ಗೊತ್ತಿರೋದು ಅಷ್ಟೇ ಅನಿಸುತ್ತೆ ಓಕೆ ಟ್ಯಾಂಕ್ ಯು